ಭಾರತದಲ್ಲಿರುವ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ಅಷ್ಟು ಹೇಳುವಷ್ಟು ಏನಿಲ್ಲ ಅಂದರೆ ಕೆಲವರು ಈಗ ಹಣವನ್ನು ಲೂಟಿ ಮಾಡ್ತಾರೆ ಮಕ್ಕಳನ್ನು ಓದಿಸೋದು ಓದಿಸಲಿಕ್ಕಂತ ಫೀಸನ್ನು ಜಾಸ್ತಿ ಜಾಸ್ತಿ ಫೀಸನ್ನು ತೊಗೊಳ್ತಾರೆ ಕೆಲವು ಅಂದರೆ ಹೊರಗಿನ ರಾಜ್ಯಗಳಲ್ಲಿ ಅಂದರೆ ಕೆಲವು ದೇಶ ಪ್ರದೇಶಗಳಲ್ಲಿ ಅಷ್ಟು ಫೀಸೆಲ್ಲ ತೊಗೊಳ್ಳೋದಿಲ್ಲ ಮಕ್ಕಳನ್ನು ಕಲಿಸಲಿಕ್ಕೆ ಅಂತ ಕೆಲವರು ಫ್ರೀಯಲ್ಲೇ ಕೆಲವು ಕಡೆಯಲ್ಲಿ ಫ್ರೀಯಲ್ಲೇ ಸೀಟನ್ನು ತೊಗೊಳ್ತಾರೆ ಕೆಲವು ಕಡೆಯಲ್ಲಿ ಜಾಸ್ತಿಯಲ್ಲಿ ತೊಗೊಳ್ತಾರೆ ಕನ್ನಡ ಮೀಡಿಯಮ್ಮಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡರೂ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಜಾಸ್ತಿಯಾಗಿ ಮಕ್ಕಳಿಗೆ ಫೀಸನ್ನು ತೊಗೊಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಸಹ ಫೀಸ್ ಫೀಸಂದ್ರೆ ತುಂಬ ಅವರು ತುಂಬನೇ ಫೀಸನ್ನು ತೊಗೊಳ್ತಾರೆ ಅವರಿಗೆ ಮತ್ತೆ ಬುಕ್ಸ್ ಸಹ ಚಿಕ್ಕ ಮಕ್ಕಳಿಗೆ ಬುಕ್ಸ ಕೊ ಒಂದು ರಾಶಿ ಬುಕ್ಸನ್ನು ಕೊಡ್ತಾರೆ ಅವರಿಗೆ ಆ ಚಿಕ್ಕ ಮಕ್ಕಳು ಬ್ಯಾಗನ್ನು ಬ್ಯಾಗಲ್ಲಿ ಎತ್ಕೊಂಡು ಬ್ಯಾಗಲ್ಲಿ ಬುಕ್ಕನ್ನ ಎತ್ಕೊಂಡು ಹೋಗುವಾಗಲೇ ನೋಡಲಿಕ್ಕೆ ಕಷ್ಟ ಆಗ್ತದೆ ಇದು ಸುಧಾರಣೆ ಅಂದರೆ ಅದರಲ್ಲಿ ಸಹ ಸುಧಾರಣೆ ಮಾಡೋದೆಂದ್ರೆ ಅದೇ ಮಕ್ಕಳಿಗೆ ಬುಕ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು ಅವರಿಗೆ ಎಷ್ಟು ಆಗ್ತದೆ ಅಷ್ಟೇ ವೇಯ್ಟದ್ದು ಅಂದರೆ ಸ್ವಲ್ಪ ಲಿಮಿಟೆಡ್ ಬೇಕು ಇಷ್ಟೇ ಇದು ಬೇರೆ ವೇಯ್ಟನ್ನು ಇದು ಮಾಡಲಿ ಅಂತ ಆಗಿರ್ಬೇಕು ಮತ್ತೆ ಕಲಿಯೋದು ಕಲಿಯೋದರ ವಿಷಯದಲ್ಲಿ ಫೀಸ್ ಫೀಸ್ ಆಲ್ಸೋ ಕಡಿಮೆ ಮಾಡಿದರೆ ಒಳ್ಳೆಯದು ಮಕ್ಕಳಿಗೆ ಸಹ ಮುಂದಿನ ಮಕ್ಕಳಿಗೆ ಜಾಸ್ತಿ ಅಂದರೆ ಈಗ ಇಂಜಿನಿಯರಲ್ಲಿ ಮ ಕೆಲವು ಕಡೆಯಲ್ಲಿ ಮಕ್ಕಳಿಗೆ ಕಲಿಬೇಕಂತಿರ್ತದೆ ಆದರೂ ಸಹ ಕಲಿಬೇಕಂತಿರ್ತದೆ ಅದರಲ್ಲೂ ಕೆಲವರಿಗೆ ಕಲೀಲಿಕ್ಕೆ ಹಣ ಇರೋಲ್ಲ ಆದರೂ ಸಹ ಅವರು ತಮ್ಮ ಕಲಿಯೋದನ್ನು ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ಅದೇ ಅಂತಹ ಮಕ್ಕಳಿಗೆಲ್ಲ ಫ್ರೀಯಲ್ಲಿ ಕೆಲವು ಫ್ರೀಯಂದ್ರೆ ಫ್ರೀ ಬೇಡ ಅಂದರೆ ಸ್ವಲ್ಪ ಅವರಿಗೆ ಎಷ್ಟು ಆಗ್ತದೆ ಅಷ್ಟು ಇದರಲ್ಲಿ ಕಲಿಸಿದರೆ ಉತ್ ಉತ್ತಮ ಮತ್ತು ಚಿಕ್ಕ ಮಕ್ಕಳಲ್ಲಿ ಸಹ ಅವರದ್ದು ಡ್ರೆಸ್ಸ ಯುನಿಫಾರ್ಮ ಮತ್ತೆ ಅದರಲ್ಲಿ ತುಂಬ ತುಂಬ ಹಣವನ್ನು ಕೊಡಬೇಕಂತ ಅವರೇ ಇದು ಹೇಳ್ತಾರೆ ಪ್ರೈವೇಟ್ನ ಇದರಲ್ಲೆಲ್ಲ ಪ್ರೈವೇಟ್ನಲ್ಲಿ ಸಹ ತೊಗೊಳ್ಲಿ ಹಣ ಆದರೂ ಸಹ ಅಷ್ಟೊಂದು ತೊಗೊಳ್ಳೋದು ಬೇಡ ಅವರು ಅಂದರೆ ಅವರು ಜಾಸ್ತಿ ಹಣ ಎಲ್ಲ ತೊಗೊಳ್ತಾರೆ ಬೇರೆ ಓದಿಸೋದ್ರಲ್ಲಿ ಮಕ್ಕಳಿಗೆ ಕಲಿಸುವುದ್ರಲ್ಲಿ ಹೋಮ್ ವರ್ಕ ಅದೆಲ್ಲ ಜಾಸ್ತಿ ಜಾಸ್ತಿಯೇ ಕೊಡ್ತಾರೆ ಹೋಮ್ ವರ್ಕ ಹೊರಗಿನ ದೇಶದಲ್ಲಿ ಅಷ್ಟೊಂದು ಇದಿರೋಲ್ಲ ಅಂದರೆ ಇರ್ತದೆ ಹೋಮ್ ವರ್ಕೆಲ್ಲ ಇರ್ತದೆ ಆದರೆ ಅವರಿಗೆ ಸಹ ಕಾ ಎಷ್ಟಾಗ್ತದೆ ಅಷ್ಟೇ ಇದರಲ್ಲಿ ಲಿಮಿಟಲ್ಲಿರ್ತದೆ ಮತ್ತು ಕೆಲವು ಕಡೆಯಲ್ಲಿ ಲಿಮಿಟಿಗಿಂತ ಜಾಸ್ತಿ ಇರ್ತದೆ ಹೋಮ್ ವರ್ಕ ಪ್ರಾಜೆಕ್ಟ ಹೋಮ್ ವರ್ಕ ಪ್ರಾಜೆಕ್ಟೆಲ್ಲ ಇರ್ತದೆ ಕೊರಕು ಮತ್ತೆ ಅವರಿಗೆ ಅಡ್ಡಿ ಬರುವುದೆಲ್ಲ ಅಡ್ಡಿ ಬರುವುದೆಂದ್ರೆ ಅದೇ ಕೆಲವು ಕಡೆಯಲ್ಲಿ ಇಷ್ಟೇ ಹೋ ಇದು ಹೋಮ್ ವರ್ಕ ಮತ್ತು ಸರ್ನವರೆಲ್ಲ ಬೈತಾರೆ ಅಂತ ಅದನ್ನು ಟೆನ್ಷನ್ನಲ್ಲಿರ್ತಾರೆ ಕೆಲವರು ಮಕ್ಕಳು ಅದಕ್ಕೆ ಅದಕ್ಕೋಸ್ಕರ ಶಾಲೆಗೆ ಹೋಗುವುದೇ ಇಲ್ಲ ಅಂತ ಅದೇ ಕಾರಣದಲ್ಲಿ ಕೆಲವು ಮನೆಯಲ್ಲೇ ಕೂತ್ಕೊಳ್ತಾರೆ ನಾನೀಗ ಮೇಯ್ನ ಮೇಯ್ನ್ ಹೇಳುವುದಾದ್ರೆ ಸುಧಾರಣೆ ಮಾಡುವುದೆಂದ್ರೆ ಅದೇ ಒಂದು ಮೇಯ್ನಾಗಿ ಫೀಸ್ನ ವಿಷಯದಲ್ಲಿ ಸುಧಾರಣೆ ಮಾಡ್ಬೇಕು ನಾವು ಫೀಸ್ನ ವಿಷಯ ಅಂದರೆ ಅದೇ ಆಗ ಹೇಳಿದಾಗೆ ಅವರಿಗೆ ಎಷ್ಟು ಇದಾಗ್ತದೆ ಅಷ್ಟೇ ಅಂದರೆ ಜಾಸ್ತಿಯೂ ಅಲ್ಲ ತುಂಬ ಕಡಿಮೆಯೂ ಅಲ್ಲ ಒಂದು ಮೀಡಿಯಮ್ ಇದರಲ್ಲಿ ಮಾಡಿದರೆ ಉತ್ತಮ ಮತ್ತು ಅಂದರೆ ಬೇರೆ ರಾಷ್ಟ್ರಗಳಿಗೆ ನಮ್ಮ ದೇಶವನ್ನು ಹೋಲಿಸಿದರೆ ಬೇರೆ ರಾಷ್ಟ್ರಗಳಲ್ಲಿ ಸಹ ಸ್ವಲ್ಪ ಎಜುಕೇಶನ್ ವಿಷಯದಲ್ಲಿ ಸ್ವಲ್ಪ ಇದೆ ಸೊ ಇದೆ ಅಂತ ಅಂದರೆ ಸ್ಟ್ರಿಕ್ಟ್ ಏನಿಲ್ಲ ಅಷ್ಟು ಫ್ರೀ ಅಂತಲೇ ಹೇಳ್ಬೋದು ನಾವು ಮತ್ತು ಬೇರೆ ಹೇಳುವುದಾದ್ರೆ ಅದೇ ಮೇ ಒಂದು ಬುಕ್ಸ ಅವರಿಗೆ ಲಿಮಿಟೇ ಇರೊ ಲಿಮಿಟ್ ಇರಬೇಕು ಒಂದು ಬುಕ್ಸದ್ದು ಇಷ್ಟೇ ಇದನ್ನ ಯೂಸ್ ಮಾಡಬೇಕಂತ ಮತ್ತು ಕೆಲವು ಇದು ಶಾಲೆಯಲ್ಲಿ ಫ್ರೀ ಟೈಮ್ ಫ್ರೀ ಟೈಮಂದ್ರೆ ಅವರಿಗೆ ಆಟಾಡುವ ಸಮಯದಲ್ಲಿ ಸಹ ಬಂದು ಕ್ಲಾಸ್ ಮಾಡ್ತಾರೆ ಅದೆಲ್ಲ ಹಾಗಿರಬಾರ್ದು ಯಾವ್ಯಾವ ಪಿರ್ಡಿಗೆ ಯಾವ್ದ್ಯಾವ್ದಿರ್ಬೇಕು ಅದೇ ಇರಬೇಕು ಮತ್ತು ಎಕ್ಸಾಮ್ ಎಕ್ಸಾಮಿಗೆಲ್ಲ ಇದು ಕಷ್ಟ ಕೊಡಬಾರ್ದು ಕಷ್ಟ ಕೊಡುವುದೆಂದ್ರೆ ಅವರಿಗೆ ಇಷ್ಟೇ ಓದು ಇಷ್ಟೇ ಓದಿದರೆ ಪಾಸಾಗ್ತದೆ ಇದನ್ನು ಓದಲೇಬೇಕು ನೀನು ಹಾಗೆಲ್ಲ ಕೆಲವು ಇದು ಮಾಡ್ತಾರೆ ರಿಸ್ಟ್ರಿಕ್ಷನ್ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ಕೊಡಲಿಲ್ಲದಿದ್ರೆ ಉತ್ತಮ ಅವರಿಗೆ ಆಟಾಡುವ ಟೈಮಲ್ಲಿ ಆಟಾಡಬೇಕು ಕಲಿಯುವ ಟೈಮಲ್ಲಿ ಕಲಿಬೇಕು ಮನೆ ಮನೆಯಲ್ಲಿ ಸಹ ಹಾಗೇಯೇ